ಹ್ಞೂ ಸರ್ ಹೇಳಿ ಹ್ಞೂ ಸರ್ ನಮಸ್ತೆ

ಹಾಂ ಹೌದು ಸರ್ ವಿನಾಯಕ ಶೋರೂಮ್ ಅಂತ ವಿನಾಯಕ ಶೋರೂಮು ಹ್ಞೂ ಹೌದು ಸರ್ ಅದು ಯಾವ ಯಾವ ಬೈಕ್ ಬೇಕಾಗುತ್ತೆ ಸರ್ ನಿಮಗೆ ಸ್ಕೂಟಿ ಬೇಕಾ ಗೇರ್ ಗಾಡಿ ಬೇಕಾ ಇಲ್ಲಾಂದರೆ ಎಲೆಕ್ಟ್ರಿಕಲ್ ಗಾಡಿ ಬೇಕಾ ವಿತ್ ಗೇ ಸರ್ ನಾವು ತ ನಿಮಗೆ ಮಾರ್ಕೆಟಿಂಗ್ ಮಾತ್ರ ಫರ್ ಡೇ ಒನ್ ಟು ವಿಲರ್ಗೆ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡ್ತೀವಿ ವಿತ್ ಪೆಟ್ರೋಲ್ ನಿಮ್ಮದೇ ಇರುತ್ತೆ ಐ ಹಾಂ ಒಂದು ದಿನಕ್ಕೆ ಐನೂರು ರೂಪಾಯಿ ಚೇಂಜ್ ಮಾ ಚಾರ್ಜ್ ಮಾಡ್ತೀವಿ ಸ್ಕೂಟಿ ಆದರೆ ನಾನೂರು ರೂಪಾಯಿ ಎಲೆಕ್ಟ್ರಿಕಲ್ ಬೈಕ್ಗ್ಳಾದರೆ ಆರ್ನೂರು ರೂಪಾಯಿ ಕೊಡ್ಬೇಕು ಸರ್ ಅದು ಟ್ವೆಲ್ ಅವರ್ಸ್ ಟ್ವೆಲ್ ಅವರ್ಸ್ ಟೈಮ್ ಇರುತ್ತೆ ಬೆಳಗ್ಗೆ ಎಷ್ಟೊತ್ತು ತಗೊಂಡೋದಿರೋ ಆವಾಗಿಂದ ಟ್ವೆಲ್ ಅವರ್ಸ್ ಚಾರ್ಜ್ ನೀವು ಟೈಮ್ ತಗೊತಾರೆ ಹನ್ನೆರಡು ಗಂಟೆ ಮುಗಿದ್ಮೇಲೆ ನೀವು ಗಾಡಿನ ನಮ್ಗೆ ಹ್ಯಾಂಡ್ಓವರ್ ಮಾಡಬೇಕಾಗುತ್ತೆ ಸರ್ ಹಾಂ ಮುಂಚೆ ನೀವು ಆಧಾರ್ ಕಾರ್ಡನ್ನು ನಮ್ಮ ಕೈಯಲ್ಲಿ ಕೊಟ್ಟಿರಬೇಕು ಮತ್ತು ರಿಜಿಸ್ಟ್ರೇಷನ್ ಮಾಡಿಸಿ ಗಾಡಿ ತಗೊಂಡು ಹೋಬೇಕು ರಿಜಿಸ್ಟ್ರೇಷನ್ ಅಂತ್ಹೇಳಿದರೆ ನೀವು ಆಧಾರ್ ಕಾರ್ಡ್ ಕೊಟ್ಟು ನಮ್ಗೆ ಇಂಥ ಗಾಡಿ ಬೇಕು ಅಂತ ಮೊದಲೇ ಬುಕ್ಕಿಂಗ್ ಮಾಡ್ಕೊಬೇಕು ಸರ್ ಅಲ್ಲಿ ನಾವು ವೆಬ್ಸೈಟಲ್ಲೇ ಅಲ್ಲೇ ಬುಕ್ಕಿಂಗ್ ಮಾಡಿಕೊಂಡು ನೀವು ಬೆಳಗ್ಗೆ ಎಷ್ಟೊತ್ಗೆ ಬಂದು ತಗೊಂಡು ಹೋಗ್ತಿರೋ ಬೆಳಗ್ಗೆ ನೀವು ಹೆಂಗ್ ತಗೊಂಡು ಹೋಗ್ತಿರ ಗಾಡಿನ ಸಾಯಂಕಾಲ ಬಂದು ತಗೋ ಬಿಡೋವಾಗ ಹಂಗೇ ಇರ್ಬೇಕು ಸರ್ ಹಾಂ ಆ್ಯಕ್ಸಿಡೆಂಟ್ ಕೇಸಸ್ಸು ಸಮ್ತಿಂಗ್ ಏನಾದರೂ ಆಗಿದ್ದರೆ ಅದನ್ನೆಲ್ಲ ನೀವೇ ಕಟ್ಬು ಕಟ್ಟಿಕೊಡ್ಬೇಕಾಗತ್ತೆ

ಸರ್ ನಮ್ಮ ಗಾಡಿಗೆ ಇನ್ಶುರೆನ್ಸ್ ಇದೆ ಸರ್ ನೀವು ಮಾಡಿರೋ ಡ್ಯಾಮೇಜನ್ನು ನೀವೇ ಕಟ್ಟಿಕೊಡ್ಬೇಕಾಗತ್ತೆ ಅಲ್ಲ ಸರ್ ನಮ್ಮ ಗಾಡಿದು ಇನ್ಶುರೆನ್ಸ್ ನಾವೇ ಇದೆ ನೀವು ಮಾಡಿರೋ ಡ್ಯಾಮೇಜನ್ನ ನೀವು ಕಟ್ಟಿಕೊಡ್ಬೇಕಾಗುತ್ತೆ ಹೌದು ಹಾಂ ಸರಿ ಸರ್ ಆಧಾರ್ ಕಾರ್ಡು ನಮ್ಮ ಮೊಬೈಲ್ ನಂಬರಲ್ಲಿ ಕಾಲ್ ಮಾಡಿದ್ರೆ ಅಲ್ಲಿ ವಾಟ್ಸಪ್ಪಲ್ಲಿ ಲಿಂಕ್ ಒಂದು ಕಳಿಸ್ಕೊಡ್ತೀವಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಗಾಡಿ ಬೇಕೋ ಅದನ್ನು ಬುಕ್ಕಿಂಗ್ ಮಾಡ್ಕೊಬೋದು ಸರ್ ಸರ್ ಒಂದು ವಾರ ಅಂತ ಬುಕ್ ಮಾಡ್ಕೊಂಡ್ರೂ ಒಂದು ತ್ರೀ ಡೇಸ್ಗೆ ಒಂದು ಸಾರಿ ಗಾಡಿ ನಮ್ಮ ಶೋರೂಮ್ ಹತ್ರ ತಗೊಂಬಂದೇ ಹೋಗ್ಬೇಕಾಗುತ್ತೆ ಸರ್ ಅಲ್ಲಲ್ಲ ನೀವು ಗಾಡಿ ಮತ್ತೆ ತಗೊಂಬಂದು ಹೋಗಿದ್ರು ಮತ್ತೆ ಲಾಸ್ಟಲ್ಲಿ ಸೆಟ್ಲ್ಮೆಂಟ್ ಮಾಡೋವಾಗ ಮಾತಾಡ್ಕೊಬೋದು ಸರ್ ಎಷ್ಟು ಅಂತ ಇವಾಗ ಹೇಳ್ತಿನ್ ಕೇಳಿ ಸರ್ ಹಾಂ ಡೆ ಇನ್ನೊಂದು ಫೈವ್ ಡೇ ಫೈನಲ್ ಚಾರ್ಜ್ ಮಾಡ್ತೀನಲ್ಲ ಸರ್ ಒಂದು ವಾರಕ್ಕೆ ತ್ರೀ ತೌಝಂಡ್ ಫೈವ್ ಹಂಡ್ರೆಡು ತ್ರೀ ತೌಝಂಡ್ ಕೊಡಿ ಸರ್ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಮಾಡ್ಕೋತೀನಿ ಹಾಂ ಸರಿ ಸರಿ ಯಾವ ಮಾತಿಗೂ ಫೋನ್ ಮಾಡಿ ಹಾಂ ಸರಿ ಸರ್ ಓಕೆ